ಹಬ್ಬಗಳಲ್ಲಿ ನಮಗೆ ತುಂಬ ದೊಡ್ಡ ಹಬ್ಬ ಅಂದರೆ ರಂಝಾನ್ ಹಬ್ಬ ಅದ್ರಲ್ಲಿ ನಾವು ಒಂದೊತ್ತುಗಳಿರ್ತಿವಿ ಇದ್ದು ಲಾಸ್ಟ್ ಡೇ ಆಫ್ ರಂಝಾನಲ್ಲಿ ತುಂಬ ಚೆನ್ನಾಗಿ ನಾವು ಆಚರಿಸ್ತೀವ್ ಹಬ್ಬ ಅದರಲ್ಲಿ ಬೆಳಗ್ಗೆ ಶಾವ್ಗೆ ಸೇವೆ ಮತ್ತು ಶಾವಿಗೆ ಶಾವಿಗೆ ಸ್ವೀಟು ಮತ್ತು ಆಂ ಮೇ ಚಪಾತಿ ಮಾಡಿ ಇನ್ನ ಬೇರೆ ಈ ಖಾರ ಪದಾರ್ಥ ಅನ್ನು ಕೈಮಾಗಳ ಉಂಡೆ ಮಾಡಿ ತಿಂತೀವಿ ಬೆಳಗ್ಗೆ ಹೊತ್ತು ಯಾಕಂದರೆ ಉಪವಾಸ ಇರ್ತಿವಲ್ಲ ಅದಕ್ಕೆ ಲಾಸ್ಟ್ ದಿನ ಆ ಥರ ಮಾಡ್ತೀವಿ ಮತ್ತು ನಮಾಜ್ಗೆ ಆದಮೇಲೆ ಮಧ್ಯಾನ್ಮೇಲೆ ಅಡುಗೆ ಶುರು ಮಾಡ್ತೀವಿ ಏನಿದ್ರು ಬಿರಿಯಾನಿ ತುಂಬ ಇಷ್ಟ ಎಲ್ರುಗು ಅದನ್ನೇ ನಾವು ಮಾಡೋದು ಬಿರಿಯಾನಿ ಮತ್ತು ಬಿರಿಯಾನಿಯಲ್ಲಿ ಅದರ ಪದಾರ್ಥಗಳು ಮಾಂಸ ಜಾಸ್ತಿ ಅದರಲ್ಲಿ ರುಚಿಯಾದಂದರೆ ಎಲ್ಲ ಸಾ ಮಸಾಲೆಗಳೆಲ್ಲ ಮಾಡಿ ಬಿರಿಯಾನಿ ತಯಾರಿಸ್ತೀವಿ ಇದರಲ್ಲಿ ಬರೋವ್ರು ಹೋಗೊವ್ರು ನಮ್ಮ ನೆಂಟ್ರು ಅವರೆಲ್ಲ ಬಂದು ತಿಂದೇ ಹೋಗ್ತಾರೆ ಯಾಕಂದರೆ ಹಬ್ಬದ್ದಿಸ ಮನೆಗೆ ಮನೆಯಲ್ಲಿರೋರ್ದಿಂತ ಹೊರಗಡೇ ಫ್ರೆಂಡ್ಸು ಇವ್ರು ಅವರು ನಮ್ಮ ರ ರಿಲೇಷನ್ಸ್ ಜನಗಳಹತ್ರ ಬರ್ತಾ ಬಂದು ಹೋಗ್ತಾರೆ ಮನೆಗೆ ಪ್ರತಿಯೊಬ್ರು ಶಾವ್ಗೆ ಸ್ವೀಟು ನು ತಿಂತಾರೆ ಬಿರಿಯಾನಿ ತಿಂತಾರೆ ಕೆಲವ್ರು ಚಪಾತಿ ಫ್ರೈ ಮಾಡಿ ಅದುನ್ನ ತಿಂತಾರೆ ಅವ್ರಿಗ್ ಇಷ್ಟಪಟ್ಟಂಗೆ ನಾವು ಅಡುಗೆ ಮಾಡಿ ತಯಾರಿಸ್ತೀವಿ ಇದರಲ್ಲಿ ತಿನ್ನೋರ್ಗು ಯಾವುದೇ ರುಚಿ ಇಷ್ಟ ಆಗುತ್ತೆ ಅದು ತಿಂದ್ಹೋಗ್ತಾರೆ ಅದಾ ಜಾಸ್ತಿ ಅಂದರೆ ಈ ಜಾಮುನು ಮತ್ತು ಕ್ಯಾರೆಟ್ ಕ್ಯಾರೆಟ್ ಹಲ್ವಾ ಮಾಡ್ತಾರೆ ಕೆಲವರು ಅದ್ರಲ್ಲಿ ತಿನ್ನೋವರು ಇಷ್ಟಪಟ್ಟು ತಿಂತಾರೆ ಬೇರೆ ಅಂದರೆ ಈ ಸಿಹಿಗಳಲ್ಲಿ ತುಂಬ ಅಂಶ ಸಿಹಿ ತುಪ್ಪ ಮತ್ತು ತುಪ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಅದ್ರಲ್ಲೆ ಸಿಹಿ ಪದಾರ್ಥ ತಯಾರಿಸ್ತಾರೆ ತಯಾರಿಸ್ತೀವಿ ನಾವು ಅದರಲ್ಲಿ ರುಚಿಯಾದ ಸಿಹಿಗ್ಳು ತಿನ್ನೋರ್ಗು ಇಷ್ಟ ಆಗುತ್ತೆ ಪ್ರತಿ ಒಂದು ಸಿಹಿಗು ತುಪ್ಪ ಮತ್ತು ಬಾದಾಮಿ ಜಾಸ್ತಿ ಹಾಕಲೇಬೇಕು ಕೆಲವ್ರು ಕೋವಾ ಹಾಕ್ತಾರೆ ಕೋವಾದು ಕೆನೆ ಹಾಲು ಕೋವಾ ಹಾಕ್ತಾರೆ ಕೆಲವರು ಹಾಲು ಬರೀ ಹಾಲಿನಲ್ಲೇ ಸಿಹಿ ಶಾವ್ಗೆ ತಯಾರು ಮಾಡ್ತಾರೆ ಅಂಥದ್ದಲ್ಲಿ ಅವ್ರವ್ರು ಇಷ್ಟಪಟ್ಟಂಗೆ ಯಾವ್ದು ಬೇಕು ಅದು ಮಾಡಿ ತಿಂತಾರೆ ಅವ್ರು ಮನೆಗಳಲ್ಲಿ ಕೆಲವ್ರು ಮನೆಗಳಲ್ಲಿ ಅವ್ರ ತಕ್ಕಂತೆ ರುಚಿಯಾದ ಪದಾರ್ಥಗಳು ಮತ್ತು ಈ ಫ್ರುಟ್ ಐಟಮ್ಸನೂ ಉಪ್ಯೋಗಿಸ್ತಾರೆ ದಾಳಿಂಬೆ ಮೋಸಂಬಿ ಏನು ಬಾಳೆಹಣ್ಣು ಆ ಥರ ಎಲ್ಲ ಅದು ಸೇವಿಸ್ತಾರೆ ಬಂದು ಹೋದವ್ರಿಗೆ ಈ ಫ್ರೆಂಡ್ಸ್ಗಳು ಈ ನಮ್ಮ ಯಜಮಾನ್ರು ಫ್ರೆಂಡ್ಸು ಇಲ್ಲ ಮಕ್ಳ ಫ್ರೆಂಡ್ಸು ಬಂದ್ರು ಅವ್ರಿಗೆ ಸಿಹಿ ತಿನ್ನಿಸಿ ಕಳಿಸ್ತೀವ್ ನಾವು ಪ್ರತಿಯೊಬ್ರು ಹೊರಗಡೆ ಅವ್ರು ಬಂದು ಪ್ರತಿಯೊಬ್ರ ಮನೆಗೆ ಬಂದು ಅವ್ರು ಇವ್ರ ಮನೆ ಇವ್ರಿಗೆ ಅವ್ರ ಮನೇಯಲ್ಲಿ ಹೋಗಿ ಸಿಹಿ ಊಟ ತಿಂದೇ ಹೋಗ್ತಾರೆ ತುಂಬ ಜನ ಪದಾರ್ಥಗ್ಳಲ್ಲಿ ಉಪ್ಯೋಗ್ಸೋದು ಏನಪ್ಪಾ ಅಂದರೆ ಸಿಹಿ ಜಾಸ್ತಿ ರಂಝಾನ್ ಹಬ್ಬ ರಂಝಾನ್ ಹಬ್ಬಾ ಸಿಹಿ ಹಬ್ಬ ಅದು ಪ್ರತಿಯೊಬ್ರುಗೂ ದೊಡ್ಡ ಹಬ್ಬ ನಮ್ಮ ಮುಸ್ಲಿಮ್ಸ್ಗೆ ಇಂಥಾದ್ರಲ್ಲೆ ನಾವು ಪ್ರತಿ ಒಂದು ಸಿಹಿನಲ್ಲಿ ಹಾಲು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕಿನೇ ಸಿಹಿ ಮಾಡೋದು ಈ ಬರೀ ಅನ್ನ ಅಕ್ಕಿನೇ ಚೆನ್ನಾಗ್ ಹಾಲಿನಲ್ಲಿ ಬೇಯಿಸಿ ಅದರಲ್ಲಿ ತುಪ್ಪದಲ್ಲಿ ಕರಗಿಸಿ ಇದೆಲ್ಲ ಫ್ರೈ ಕೆ ಡ್ರೈ ಫ್ರುಟ್ಸ್ ಎಲ್ಲ ಚೆನ್ನಾಗೆ ಮ ಫ್ರೈ ಮಾಡಿ ತುಪ್ಪದಲ್ಲಿ ಅದು ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿ ತಿರ್ಸಿ ಅಲ್ಲಿ ಅದರಿಂದ ಸಿಹಿ ತಿನ್ನಕ್ಕು ರುಚಿಯಾಗಿರುತ್ತೆ ಪ್ರತಿ ಒಂದು ಸಿಹಿಗು ಹಾಲು ಹಾಕಲೇಬೇಕು ಹಾಲಿಲ್ಲದ್ರೆ ಯಾವ ಸಿಹಿನೂ ಚೆನ್ನಾಗಿರಲ್ಲ ಸಿಹಿನಲ್ಲಿ ಅಂದರೆ ಶಾವಿಗೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಕೆಲವರು ಜಾಮುನಲ್ಲಿ ಸಿಹಿ ಸ್ ಬಾದಾಮಿ ಬಾದಾಮಿ ಪೀಸ್ಗಳು ಹಾಕಿ ಚೆನ್ನಾಗೆ ತಿಂತಾರೆ ಅದರಲ್ಲಿ ರುಚಿಯಾಗಿರುತ್ತೆ ಕೆಲವ್ರು ಕ್ಯಾರೆಟ್ ಹಲ್ವಾ ಮಾಡಿ ಪ್ರತಿ ಅದರಲ್ಲಿ ಬಾದಾಮಿ ಚೀ ಪೀಸ್ಗಳನ್ನು ಹಾಕಿ ರ ಬಾದಾಮಿ ಚೆನ್ನಾಗ್ ಹೆಚ್ಚಾಕಿ ಅದು ಆ ಕ್ಯಾರೆಟ್ ಹಲ್ವಾದಲ್ಲಿ ಮಾಡ್ತಾರೆ ಕೆ ಕ್ಯಾರೆಟ್ ಇದು ಹಲ್ವಾದಲ್ಲಿ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಕರಗಿಸ್ತಾರೆ ಅದು ಅಂಥಾದ್ರಲ್ಲಿ ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ರುಚಿಯಾಗಿರುತ್ತೆ ಆ ಪದಾರ್ಥಗ್ಳಲ್ಲಿ ಪ್ರತಿ ಒಂದು ಸಿಹಿಗೆ ತುಪ್ಪ ಮತ್ತು ಬಾದಾಮಿ ದ್ರಾಕ್ಷಿ ಗೋಡಂಬಿ ಹಾಕ್ತೀವಿ ಅದು ಇಲ್ಲದ್ರೆ ರುಚಿ ಇರಲ್ಲ ಹಾವ್ ಹಲ್ವಾ ಕ್ಯಾರೆಟ್ ಹಲ್ವಾ ಅದಕ್ಕೆ ಮುಸ್ಲಿಮ್ಸ್ನಲ್ಲಿ ತುಂಬ ಜಾ ತುಂಬ ಯ ಇದರಿಂದ ಸಿಹಿಗಳಲ್ಲಿ ತುಪ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕಿ ಮಾಡೋದು ಸಹ ಸಿಹಿಗಳಲ್ಲಿ ಆಮೇಲೆ ಖಾರ ಪದಾರ್ಥ ಅಲ್ಲಿ ಅಂದರೆ ಈ ನಾನ್ ವೆಜ್ ಮಾಡ್ತೀವಿ ಒಂದು ಎರಡು ಮೂರು ಥರ ಮಾಡ್ತಾರೆ ಅದರಲ್ಲಿ ಫ್ರೈ ಅಲ್ಲಿ ಈ ಹಸಿಮೆಣಸಿಕಾಯ್ದಲ್ಲಿ ಮಸಾಲೆಗಳು ಚನಾಗ್ ಮಾಡ್ತಾರೆ ಫ್ರೈ ಹಾಲು ಮಸಾಲೆ ಥರ ಕೆಲವರು ಬಿರಿಯಾನಿ ಥರ ಅದು ಉಪ್ಯೋಗಿಸ್ತಾರೆ ಅದರಲ್ಲಿ ಏನಾರ ಚಿಲ್ಲಿ ಪೌಡರ್ ಮೆಣ್ಶಿನ ಬಿ ಮೆಣ್ಶಿನ ಪುಡಿ ಆ ಥರ ಹಾಕಿ ಮಾಡ್ತಾರೆ ನಿಂಬೆಹಣ್ಣು ಕೊತ್ತಿಮಿರಿ ಪುದೀನ ಎಲ್ಲ ಹಾಕಿ ಚೆನ್ನಾಗಿ ಟೇಶ್ಟಾಗಿ ಮಾಡ್ತಾರೆ ಬಿರಿಯಾನಿ ಅದುಕ್ಕೆ ಎಲ್ರಿಗು ರುಚಿಯಾದ ಅಡುಗೆ ಅಂದರೆ ಬಿರಿಯಾನಿ ಮುಸ್ಲಿಮ್ಸ್ನಲ್ಲಿ ತುಂಬ ಜನ ಇದೇ ಥರ ಮಾಡಿ ಮನೆಗಳಲ್ಲಿ ಒಬ್ರಗೊಬ್ರು ನೆಂಟರು ಬಂದರು ತಿಂತಾರೆ ಅವರು ಅವ್ರ ಮನೆಗೋಗಿ ತಿಂತಾರೆ ಈ ಥರಾ ಅವ್ರವ್ರ ಮನೆಗೆ ಎಲ್ಲರು ಹೋಗಿ ಅವರು ಬರ್ತಾರೆ ಇವರು ಹೋಗ್ತಾರೆ ಹೋಗಿ ಅವರು ತಿಂದು ಬ ಪದಾರ್ಥಗ್ಳಲ್ಲಿ ಸಿಹಿಯಲ್ಲಿ ತಿಂತಾರೆ ಅವ್ರ ಮನೆಯಿಂದ ಇಲ್ಲಿ ಇಲ್ಲಿಂದ ಅವ್ರ್ ಮನೆಗೆ ಹೋಗಿಬಿಟ್ಟು ಪ್ರತಿ ಒಬ್ರು ಅಡುಗೆ ಊಟ ಎಲ್ಲ ರುಚಿಯಾಗೇ ಸೇವಿಸ್ತಾರೆ ಇಂಥದ್ರಲ್ಲಿ ಯಾವುದೇ ಒಂದು ಪದಾರ್ಥ ಅಂದರೆ ಚಪಾತಿ ಇದೆ ಚಪಾತಿಯಲ್ಲಿ ನಾವು ಕೈಮಾ ಥರ ಮಾಡಿ ಅದರಲ್ಲಿ ನಾವು ಚಪಾತಿ ಜೊತೆಯಲ್ಲಿ ಉಪ್ಯೋಗಿಸ್ತೀವಿ ಬರೋವ್ರಿಗು ಬೆಳಗ್ಗೆ ಹೊತ್ತು ನಮಾಜ್ ಆದಮೇಲೆ ಚಪಾತಿ ಕೈಮಾ ಆ ಥರಾ ಫ್ರೈ ಪಲ್ಯ ಥರ ಮಾಡಿ ಅದನ್ನೇ ಉಪ್ಯೋಗಿಸ್ತೀವಿ ಇದು ತಿನ್ನೋದರಿಂದ ಶಾವ್ಗೆ ಮಾಡಿ ಹಾಲ್ನಲ್ಲಿ ಬೇಯಿಸಿ ಶಾವ್ಗೆ ಅದೊಂದು ಚೆನ್ನಾಗ್ ಮಾಡ್ತೀವಿ ಸಿಹಿ ಸ್ವೀಟು ಶಾವ್ಗೆ ಸ್ವೀಟು ಚೆನ್ನಾಗಿರುತ್ತೆ ಇಂತಿದು ಎಲ್ಲ ಇದು ಎಲ್ರುಗು ಬರೋರು ಹೋಗೋರ್ಗೆಲ್ಲ ಕೊಡ್ತೀವಿ ಶಾವ್ಗೆ ಸಿಹಿ ಮತ್ತು ಕೊಟ್ಟು ಸ ಸಿಹಿಯಾಗಿರಲಿ ಈ ನಮ್ಮ ಜೀವನ ಅಂತ ಹಬ್ಬದ್ದಿಸ ಎಲ್ರು ಸಿಹಿ ಹಂಚಿ ತಿಂದಂಗೆ ನಾವು ಒಂದು ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಥರಾಯೇ ಏ ಇರ್ತೀವಿ ಸಿಹಿ ಥರ ಇರಲಿ ನಮ್ಮ ಜೀವನ ಎಲ್ಲ ಅಂತ ಒಬ್ರಿಗೊಬ್ರು ತಿಂದು ತಿಂದು ಖುಷಿಯಾಗಿ ಎಲ್ಲರು ಪ್ರತಿಯೊಂದು ಎಲ್ರು ಸಿಹಿಯಿಂದ ಸ್ನೇಹ ಇರಲಿ ಅಂತ ತಿಂತಾರೆ ಚೆನ್ನಾಗಿ ಬಂದು ನೆರೆಯವ್ರು ನೆರೆಯವ್ರು ಮಾತ್ರ ಬಂತಾರೆ ಅಕ್ಕಪಕ್ಕ ಮನೆ ಅವ್ರು ಬರ್ತಾರೆ ಅವರು ಬಂದು ಏನು ನನ್ನ ಮನೆಯಲ್ಲಿ ಏನು ಸಿಹಿ ಮಾಡಿದ್ರು ತಿನ್ಬಿಟ್ಟು ಹೋಗ್ತಾರೆ ಆ ಥರ ಒಬ್ರಿಗೊಬ್ರು ಹಂಚಿಕೊಂಡು ತಿಂತೀವಿ ನಾವು ಸಿಹಿ ಮತ್ತು ಈ ಖಾರ ಪದಾರ್ಥ ಎಲ್ಲ ಮಧ್ಯಾಹ್ನೊತ್ತು ಬಂದು ಅವರು ತಿನ್ಕೊಂಡು ಹೋಗ್ತಾರೆ ನಾವು ತಿಂತೀವಿ ಈ ಥರ ಎಷ್ಟಿದ್ರು ಸಂಜೆವರ್ಗು ಬಂದವರು ಹೋಗೊವ್ರು ತಿಂದವರು ಅವ್ರು ಬರ್ತಾರೆ ನಾವು ಹೋಗ್ತೀವಿ ಈ ಥರ ಆ ದಿನ ಎಲ್ಲ ಟೈಮ್ ಯ ಉಪ್ಯೋಗಿಸ್ತೀವಿ ಏನಿದ್ರು ಹೊಸ ಬಟ್ಟೆ ಹಾಕಿ ಹಬ್ಬದ್ದಿಸ ಕೆ ಎಲ್ಲರು ಮಕ್ಕಳು ಮರಿ ಒಬ್ರೊಬ್ರ ಮನೆಗೆ ಹೋಗಿ ಈದ್ ಮುಬಾರಕ್ ಹೇಳ್ತೀವಿ ಬರ್ತೀವಿ ಬರ್ತೀವಿ ಹಬ್ಬದ್ದಿಸ ಹೋಗಿ ಅಚ್ಚುಕಟ್ಟಾಗಿ ಎಲ್ಲರು ಮನೆಗಳಲ್ಲು ಅವ್ರ ಮನೆಲಿಂದ ಏನ್ಮಾಡಿರ್ತಾರೆ ತಿಂದು ನಮ್ಮನೆಗ್ಳಲ್ಲಿ ಏನಿರತ್ತೆ ಅದು ತಿಂದು ಬರೋವರು ಹೋಗೋವ್ರು ಖುಷಿಯಾಗಿ ಟೈಮನ್ನು ಉಪ್ಯೋಗಿಸ್ತಾರೆ ಹಬ್ಬದ್ದಿಸ ಈ ರಂಜಾನ್ ಹಬ್ಬ ತುಂಬ ಆದರೆ ಬೇರೆ ಹಬ್ಬಗಳಲ್ಲಿ ಈ ಬಕ್ರೀದ್ ಹಬ್ಬ ಅಂದರೆ ಆ ಹಬ್ದಲ್ಲಿ ಅಷ್ಟೂ ಟೈಮ್ ಇರಲ್ಲ ಸಮಯಾನು ಇರಲ್ಲ ಯಾಕಂದರೆ ಕುರಿ ಎಲ್ಲರು ಮನೆಗಳಲ್ಲಿ ಕೊಡ್ತಾರೆ ಕುರ್ಬಾನೆ ಕುರ್ಬಾನೆ ಕೊಟ್ಟರೆ ಅಂದದರೆ ಟೈಮೆ ಸಾಲಲ್ಲ ಅವ್ರಿಗೆಲ್ಲಾ ಅದರಲ್ಲಿ ಬರೀ ದಿನ ಮಾಂಸ ಹಂಚೋದ್ರಲ್ಲೇ ಟೈಮ್ ಆಗುತ್ತೆ ಬಕ್ರೀದ್ ಹಬ್ಬದಲ್ಲಿ ಅದು ಅಷ್ಟು ಏನಿಲ್ಲ ಏನಿದ್ರು ಮಾಂಸದ ಹಬ್ಬ ಅದು ಕುರಿಗಳಲ್ಲೂ ಮೇಕೆ ದನ ಎಲ್ಲ ಕುರ್ಬಾನೆ ಕೊಟ್ಟು ಅದ್ರ ಮಾಂಸ ಸ್ನೇಹಿತರಿಗೆ ನೆರೆ ಅವ್ರಿಗೆ ಹಂಚ್ತಾರೆ